ಕರ್ನಾಟಕ ರಾಜ್ಯದಲ್ಲಿ ಕೃಷಿಕರಾಗಿ ನಾವು ಎದರಿಸ್ತಿರುವ ಸವಾಲುಗಳಂದರೆ ಸರಿಯಾದ ಸಮಯದಲ್ಲಿ ಮಳೆ ಮತ್ತು ರಾಸಾಯನಿಕ ಗೊಬ್ಬರ ಸಿಗುದಿಲ್ಲ ಇಲ್ಲಿ ಒಂದು ವರ್ಷ ಮಳೆ ಆದರೆ ಮೂರು ವರ್ಷ ಮಳೆನೇ ಬರಲ್ಲ ಮಳೆ ಸರ್ಯಾಗಿ ಬಂದರೂನು ಮಾರ್ಕೆಟ್ನಲ್ಲಿ ಒಳ್ಳೆಯ ಬೆಲೆ ಸಿಗಲ್ಲ ಕೃಷಿ ಹೇಗೆ ಅಂದರೆ ಅದು ನಾಲ್ಕು ವರ್ಷಕೊಮ್ಮೆ ರೈತನಿಗೆ ಒಳ್ಳೆಯ ಒಂದು ಗಿಫ್ಟ್ ಕೊಡುವಂಥಾ ಒಂದು ಉದ್ಯಮವಾಗಿದೆ ಯಾಕಂದರೆ ಒಂದೊರ್ಷ ಒಳ್ಳೆಯ ಮಳೆ ಬೆಳೆ ಎಲ್ಲಾ ಸಿಗ್ತು ಮತ್ತೆ ಮೂರು ವರ್ಷ ರೈತ್ರು ಮತ್ತೆ ಅದೇ ಪರಿಸ್ಥಿತಿನ ಎದುರಿಸಬೇಕಾಗ್ತದೆ ಎಲ್ಲಾ ಟೆಕ್ನಾಲಜಿ ಜಾಸ್ತಿ ಬಂದಾಗಲಿಂದ ಇವತ್ತು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಎಷ್ಟು ಎಷ್ಟು ಹೆಚ್ಚಿಗೆ ಬಳಸ್ತಾಯಿದ್ದಾರೆ ಅದು ಬಳಸಿದಂಗೆಲ್ಲ ರೈತನ ಒಂದು ಆದಾಯದ ಇದು ಕಡಿಮೆ ಆಗ್ತಾಯಿದೆ ಆರೋಗ್ಯದ ಮೇಲೆ ಮತ್ತು ಅದು ಜಾಸ್ತಿ ರಾಸಾಯನಿಕ ಬಳಸೋದರಿಂದ ದುಷ್ಪರಿಣಾಮಗಳು ಜಾಸ್ತಿ ಆಗ್ತಾಯಿದೆ ನಾವು ತಂತ್ರಜ್ಞಾನ ಬಳಸ್ಬಾರ್ದು ಅಂತಂದು ನಾವೇನು ಇದು ಮಾಡ್ತಾಯಿಲ್ಲ ಕೃಷಿಯಲ್ಲಿ ಅದರ ಮುಂಚೆ ಮಾಡುವಂಥಾ ಯಾವುದೇ ಚಟುವಟಿಕೆಗಳಿಗಿಂತ ಈಗ ಆಧುನಿಕ್ವಾಗಿ ಬಳಸಿರೋ ಸತ್ಗೆನು ರೈತನ ಒಂದು ಆದಾಯ ದ್ವಗುನ ಆಗೋಲ್ಲ ಸಾಧ್ಯವಿಲ್ಲ ಯಾಕಂದರೆ ಇವತ್ತು ಪ್ರತ್ಯೊಂದರ ಬೆಲೆ ಜಾಸ್ತಿ ಆಗಿದೆ ರಾಸಾಯನಿಕ ಗೊಬ್ಬರ ಇರ್ಬೋದು ಕರೆಂಟಿನ ಸಮಸ್ಯೆ ಇದೆ ಭಾಳ ಎಲ್ಲಾ ಸರಿ ಇದ್ದರೂ ಬೆಲೆ ಸಿಗೋಲ್ಲ ಪ್ರತಿಯೊಂದು ಈ ಇವತ್ತಿನ ಒಂದು ದಿನಮಾನಗಳಲ್ಲಿ ಕೃಷಿ ಅಂದರೆ ರೈತಿರಗೆ ಸತ್ಗೆನು ಕೃಷಿಕರ ಸತ್ತಿಗೆನು ತುಂಬಾ ಬೇಜಾರಾಗಿಂಥ ಒಂದು ಉದ್ಯಮ ಆಗ್ಬಿಟ್ಟಿದೆ ಅನಿವಾರ್ಯವಾಗಿದೆ ಇವತ್ತು ಬೇರೆಯವರ ಒಂದು ಒಬ್ಬ ವ್ಯಕ್ತಿ ಒಂದು ಎಕ್ಟರ್ ಭೂಮಿಯಲ್ಲಿ ಪ್ರತಿ ದಿವಸ ದುಡದರೆ ಮಿನಿಮಮ್ ಸಿಕ್ಸ್ ಮಂತ್ಸ್ ಅಲ್ಲಿ ಕೆಲಸ ಮಾಡ್ಬೇಕವ್ನು ಒಬ್ಬ ವ್ಯಕ್ತಿಗೆ ಮುನ್ನೂರು ರೂಪಾಯಿ ಕೂಲಿ ಹಿಡದರೂ ಪ್ರತಿ ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಬೇಡ ಏಳು ಸಾವಿರ ರೂಪಾಯಿ ಕೊಟ್ಟರೂನು ಆರು ತಿಂಗಳಿಗೆ ನಲವತ್ತು ಎರಡು ಸಾವಿರ ಬರಬೇಕು ಅವನು ಒಂದು ಎಕ್ಟರ್ ಪೂರ್ತಿ ಇದು ಮಾಡಿದರೆ ಸತ್ಗೆನು ಇನ್ವೆಸ್ಟ್ ಮಾಡ್ತಾನೆ ಸ್ವತಃ ದುಡಿತಾನೆ ಎಲ್ಲಾ ಮಾಡದರೂ ಸತ್ಗೆನು ನಲವತ್ತು ಎರಡು ಸಾವಿರ ರೂಪಾಯಿ ಇವತ್ತಿನ ದಿನಗಳಲ್ಲಿ ಅವನು ಸಂಪಾದನೆ ಮಾಡಲು ಸಾಧ್ಯವಿಲ್ಲ ನಾವು ಎಂತ ಎಷ್ಟೇ ಶ್ರಮ ಪಟ್ಟು ಉತ್ತಮವಾದ ಬೆಳೆ ಬೆಳೆದು ಒಳ್ಳೆಯ ಆರ್ಗ್ಯಾನಿಕ್ ಇದು ಅಂತಂದು ಮಾಡಕ್ಕೆ ಹೋದರೆ ಇಳುವರಿ ಬರಲ್ಲ ಇಳುವರಿ ಬನ್ಯಪ್ಪಂದರ ಬೆಲೆ ಕಡಿಮೆ ಇದೆ ಕೃಷಿಕರ ಆದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನೀರಾವರಿ ಇದ್ರ ಬಗ್ಗೆ ಭಾಳ ಒಂದು ನಿರಾಸಕ್ತಿ ಬೇರೆ ರಾಜ್ಯದವರ ಮೇಲಿನ ಅವಲಂಬಿತವಾದಂಥಾ ಜಲಾಶಯಗಳಿವೆ ರಾಜಕೀಯ ಪಕ್ಷಗಳ ತಮ್ಮ ತಮ್ಮ ವಯಕ್ತಿಕ ಇದರಿಂದನು ಕೃಷಿಕರ ಮೇಲೆನೇ ಅದು ಪರಿಣಾಮ ಬೀರ್ತಾಯಿದೆ ಮತ್ತು ಕೃಷಿ ಕಾರ್ಮಿಕರಿಗೆ ಕೃಷಿಯಲ್ಲೇ ಕೆಲಸ ಮಾಡಲಿಕ್ಕೆ ಹೆಚ್ಚಿನ ಒಂದು ಇದು ಕೊಡ್ತಾಯಿಲ್ಲ ಇವತ್ತು ಸರ್ಕಾರದ ಯೋಜನೆಗಳು ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಿದ್ದಾರೆ ಬೇರೆ ಬೇರೆ ಎರಡು ಸಾವಿರ ರೂಪಾಯಿ ಹಾಕ್ತಿವಂತಾರೆ ಇನ್ನೊಂದು ಏನೋ ಮಾಡ್ತಾರೆ ನಿಜವಾದ ರೈತ ಜಮೀವ್ವಾಗಿ ಯಾರು ಕೃಷಿಕರು ಇದ್ದಾರೆ ಅವರಿಗೆ ಸಹಾಯ ಮಾಡಲಾರ್ದಂಥ ಒಂದು ಕಾರ್ಮಿಕ ವಗ್ ವರ್ಗ ಇಲ್ಲ ಅವನು ಇವರು ಕೊಟ್ಟಂಥಾ ಒಂದು ಅಮೌಂಟ್ ಸರ್ಕಾರ ಏನು ಅವ್ರಿಗೆ ಸಹಾಯ ಧನ ಅಂತ ಕೊಡ್ತಾಯಿದೆ ಕೂಲಿ ಕಾರ್ಮಿಕರಿಗೆ ಹಾಗಾಗಿ ಕೃಷಿಯಲ್ಲಿ ಕೆಲಸ ಮಾಡುವಂಥಾ ಕಾರ್ಮಿಕರ ಸಂಖ್ಯೆಯು ಭಾಳ ಕಡಿಮೆ ಆಗಿದೆ ಹಾಗಾಗಿ ನಾನು ಸೇರಿ ನಾವು ಒಬ್ಬ ಕೃಷಿಕ ಕುಟುಂಬದವರಾಗಿ ಇವತ್ತು ಕೃಷಿ ಕೃಷಿ ಪ್ರಧಾನ ಅನ್ನದು ಏನಾಗ್ಬಿಟ್ಟಿದೆ ಅಂದರೆ ಬೇಜಾರಾಗೊಗ್ಬಿಟ್ಟಿದೆ ನಮಗ್ ಇರೋವಂಥ ಒಂದು ಲ್ಯಾಂಡ್ ಸತ್ಗೆನು ಇವತ್ತು ಬೇರೆದರು ಲೀಸ್ ಹಾಕಿ ನಾವು ಇನ್ನೊಬ್ರ ಹತ್ತಿರ ಕೆಲ್ಸಕ್ಕೆ ಹೋಗಿ ದುಡಿತಾ ಇರೋದೇ ಆರಾಮು ಅನ್ಸ್ತಾ ಇದೆ ಕೃಷಿಯಲ್ಲಿ ಎಂತ ನಾವು ಎಷ್ಟೇ ಕಷ್ಟಪಟ್ಟು ಇದು ಮಾಡದರುನು ಅದರಲ್ಲಿ ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಸಾಧ್ಯವಿಲ್ಲ ಯಾವುದೋ ಒಂದು ಒಳ್ಳೆಯ ಆರ್ಥಿಕವಾಗಿ ಮುಂದು ಬೆಳೆಯೋಣ ಅಂತಂದು ಹೇಳಿ ಕೃಷಿಯಲ್ಲಿ ನಾವು ಪ್ರಯತ್ನ ಪಟ್ಟರೂ ಸತ್ಗೆನು ಮಾರುಕಟ್ಟೆ ಅಲ್ಲಿ ಬೆಲೆ ಇರಾಂಗಿಲ್ಲ ಎಲ್ಲ ಸಾಂಕ್ರಾಮಿಕ ರೋಗಕ್ಕೆ ಇಲ್ಲ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಹೀಗಾಗಿ ನಮ್ಮ ರಾಜ್ಯ ಅಂತಂದು ಅಲ್ಲ ಇಡೀ ದೇಶದಲ್ಲಿ ರೈತ ಅಥ್ವಾ ಕೃಷಿಕ ದೇಶದ ಬೆನ್ನೆಲುಬು ಅಂತಾರ ಇವತ್ತಿನ ಒಂದು ರಾಜಕೀಯ ನೀತಿ ಮಾರುಕಟ್ಟೆಯ ನೀತಿಯಿಂದ ರೈತ ಎಲ್ಲಾ ಕಂಗಾಲಾಗಿ ಕೃಷಿ ಪ್ರಧಾನವಾದ ದೇಶ ನಮ್ದು ಆದ್ರೂ ಸತ್ಗೆನು ಕೃಷಿ ಬಗ್ಗೆ ಭಾಳ ಒಂದು ಜಿಗುಪ್ಸೆ ಬಂದ್ಬುಟ್ಟದೆ ರೈತರಲ್ಲಿ ಒಳ್ಳೆಯ ಮಾರುಕಟ್ಟೆ ಇಲ್ಲ ಅಧಿಕಾರಿಗಳು ಒಂದು ಮಾಹಿತಿ ನೀಡಿದರೆ ಅಲ್ಲಿ ಮಾರುಕಟ್ಟೆಲ್ಲಿ ಒಂದು ಇದು ಇತ್ತು ಎಲ್ಲಾ ಇದರಿಂದ ಕೃಷಿಕರಿಗೆ ಇಲ್ಲಿ ಕರ್ನಾಟಕದ ಕೃಷಿ ಒಳ್ಳೆಯ ಒಂದು ಉದ್ಯಮ ನಮಗೆ ಆದರ ಅದ್ರಿಂದ ಆಗಂಥ ಏನು ಒಬ್ಬ ಕುಟುಂಬ ಕೃಷಿಕ ಕುಟುಂಬ ಆರ್ಥಿಕವಾಗಿ ಸದೃಢರಾಗೋದಲ್ಲ ನೆಮ್ಮದಿಯಾಗಿ ಬದಕಕ್ಕೆ ಸತ್ಗೆನು ಭಾಳ ಕಷ್ಟ ಆಗ್ತಾಯಿದೆ ಸರಿಯಾದ ಸಮಯದಲ್ಲಿ ರಸಗೊಬ್ಬರ ಸಿಗೋಲ್ಲ ಮಳೆ ಬರಲ್ಲ ವಿದ್ಯುತ್ ಇಲ್ಲ ಜಲಾಶಯಗಳಿಲ್ಲ ಹಾಗಾಗಿ ಕೃಷಿಯನ್ನು ನಂಬಿದಂಥಾ ಕುಟುಂಬಗಳು ಭಾಳ ಮೇಲೆ ಬಂದಿವೆ ಕೃಷಿ ಕುಟುಂಬದಲ್ಲಿ ಮನೆಯಲ್ಲಿ ಮದುವೆ ಏನಾರ ಹೊಸ ಮನೆ ಕಟ್ಬಬೇಕು ಇದು ಮಾಡ್ಬೇಕನ್ಯಪ್ಪ ಅಂದ್ರ ಭಾಳ ತೊಂದರೆ ಆಗಿ ಅವರ ತಮ್ಗಿರಂತ ಜಮೀನು ಕೃಷಿ ಭೂಮಿಯನ್ನ ಮಾರಾಟ ಮಾಡಿ ಇವತ್ತು ಅವ್ರ ಮಕ್ಳು ಮದಿ ಮಾಡಂಥಾ ಪರಿಸ್ಥಿತಿ ಬಂದೈತಿ ಹಾಗಾಗಿ ಕೃಷಿ ನಮ್ಮ ರಾಜ್ಯದಲೆಲ್ಲ ಇಡೀ ವರ್ಡ್ನ್ಯಾಗನ

ಎಲ್ಲರು ಅನ್ನ ಊಟ ಮಾಡಲಿಕ್ಕಾಗುತ್ತೆ ದುಡ್ಡು ಊಟ ಮಾಡಕ್ಕೆ ಆಗಲ್ಲ ಎಲ್ಲಾ ಜನ ಎಷ್ಟೇ ಓದಿದ್ದರೂ ಸತ್ಗೆನು ಸಿಟಿಯಲ್ಲಿ ಸೇರಿ ತಮ್ಮ ತಮ್ಮ ಕೆಲಸ ಬರೀ ದುಡ್ಡಿಗೊಸ್ಕರ ನೋಡ್ತಾರೆ ಹೊರತು ಕೃಷಿಯನ್ನ ನಮ್ಮ ಉದ್ಯೋಗ ಅಂತಂದು ಯಾರು ಆಯ್ಕೆ ಮಾಡ್ಕಳಾಂಗಿಲ್ಲ ಕೃಷಿ ಅಂದರೆ ನಿರ್ಲಕ್ಷ್ಯ ಆಗಿದೆ ಅದೊಂದು ಕೆಳ ಹಂತದ ಉದ್ಯೋಗ ಅಂತಂದು ಎಲ್ಲರು ಇದು ಮಾಡ್ಕಂಡಿದಾರ ಸರ್ಕಾರ ಏನೊ ಎಲ್ಲೊ ಒಬ್ಬರಿಗೆ ಸಹಾಯ ಧನ ಸನ್ಮಾನ ಇದನ್ನ ಮಾಡ್ತಾರ ಸರ್ಕಾರ ಮಾಡೊದಲ್ಲ ಸರ್ಕಾರದವರು ಮಾಡಿದಂಥಾ ನೀತಿಗಳಿಂದನೆ ಇವತ್ತು ಕೃಷಿ ಭಾಳ ಹಿನ್ನಡಿಗೆ ಆಗಿದೆ ಮುಂಚಿತ ಯಾರಿಗೇ ಯಾವ ರೈತಗನು ಯಾವುದೋ ಒಂದು ಪ್ರಶಸ್ತಿ ಆಗಲಿ ಇನ್ನೊಂದು ಆಗಲಿ ಸಹ ಗೌರವ ಸನ್ಮಾನ ಇದ್ದಿಲ್ಲ ಅವ್ರ ಅವ್ರ ಪಾಡಿಗೆ ಅವ್ರಿದ್ದರು ಇವತ್ತು ಅದ್ರೊಳಗನು ತಮ್ಮ ರಾಜಕೀಯವಾದಂಥ ಒಂದು ಬೇಳೆ ಬೇಯ್ಸ್ಕಳೋಕೋಸ್ಕರ ರೈತರ ಕೃಷಿ ಕಾರ್ಮಿಕರನ್ನ ಬಳಸ್ಗ್ಯಂಡು ತಮ್ಮ ಮತದ ಮತಕ್ಕಾಗಿ ತಮ್ಮ ಒಂದು ಅಧಿಕಾರದ ಆಸೆಗಾಗಿ ಕೃಷಿ ದೇಶ ಕೃಷಿ ಪ್ರಧಾನವಾದ ನಮ್ಮ ರಾಜ್ಯ ದೇಶನ ಹಾಳಾಗಿ ಮಾಡಿದ್ರು ಇದೆ ಥರ ಇನ್ನು ಒಂದು ಹತ್ತು ವರ್ಷ ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸತ್ಗೆನು ಆಹಾರ ಭದ್ರತೆ ಭಾಳ ತೊಂದರೆ ಆಗತ್ತು ಊಟ ಮಾಡಾಕ ಜನರಿಗೆ ತೊಂದರೆ ಆಗತ್ತು ಇವರು ಫ್ರೀ ಕೊಡ್ತಾರ ಫ್ರೀ ಎಲ್ಲಿವರೆಗೆ ಕೊಡಾಕೆ ಸಾದ್ಯೈತಿ ಹೊಲ್ದಲ್ಲಿ ಕೆಲಸ ಮಾಡಿ ದುಡದರೆ ಮಾತ್ರ ಅಕ್ಕಿ ಬೆಳ್ಯಾಕ್ಕಾಗತ್ತು ಗೋದಿ ಬೆಳ್ಯಾಕ್ಕಾಗತ್ತು ಎಲ್ಲಾರಿಗಿ ಫ್ರೀ ಕೊಟ್ಕಂತ ಬನ್ನ್ಯಪ್ಪ ಅಂದರ ಊಟ ಮಾಡದು ಎಲ್ಲಿಗೆ ಅವ್ರಿಗೆ ಫ್ರೀ ಎಲ್ಲಿಂದ ತಂದ್ಕೊಡಾಕೆ ದುಡ್ಯೋರು ಇಲ್ಲ ಅಂದಾಗ ಹಾಗಾಗಿ ಸರ್ಕಾರ ತನ್ನ ನೀತಿ ನಿಯಮಗಳನ್ನ ಬದ್ಲಾಯ್ಸ್ಕಂಡು ಕೃಷಿಯಲ್ಲಿ ಅವ್ರುದು ರೈತರ ಯಾವಾಗಲಿ ಸರ್ಕಾರದ ಒಂದು ಯಾವುದಾರ ದುಡ್ಡ್ ಬರ್ತಂತ ಅಂದು ಹೇಳಿ ಅವ್ರೇನು ಕೃಷಿ ಮಾಡಲ್ಲ ಅವರ ರಟ್ಟಿಯ ಮೇಲೆ ಒಂದೂ ಇದು ನಿಟ್ಟು ಗಟ್ಟಿಯ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ದುಡಿದು ಸಾರ್ವಜನಿಕರಿಗೆ ಅವ್ರು ಬೆಳೆಯಂಥ ಒಂದು ಆಹಾರಕ್ಕ ಅವರು ಮೌಲ್ಯಗಳನ್ನ ಕೇಳ್ತಾ ಇರ್ತಾರೆ ಒಂದು ಬೆಳೆ ಬರಬೇಕು ಅಂದರ ಮಿ ಕಡಿಮೆ ಅಂದರನ ಆರು ತಿಂಗಳು ಬೇಕಾಗತ್ತೆ ಆರು ತಿಂಗಳಿಗೆ ಆರು ಎಕ್ಕರೆ ಭೂಮಿ ಮಾಡಿದರ ಅವ್ನಿಗೆ ಅರವತ್ತು ಸಾವಿರ ರೂಪಾಯಿನೂ ಸಿಗಲ್ಲ ಇಂಥಾ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕೃಷಿಗೆ ವಿಶೇಷವಾದಂಥ ಯಾವುದೇ ಇದು ಮಾಡಾಕಾಂಗಿಲ್ಲ ಹಾಗಾಗಿ ಕೃಷಿ ಇದನ್ನ ಸತ್ಗೆನು ಕಾರ್ಪ್ರೆಟ್ ವಲಯಕ್ಕೆ ಇದು ಮಾಡಿ ಯಾಕಂದರೆ ಪ್ರತಿ ಒಬ್ಬರೂನು ನಾವು ಬತ್ತ ಬೆಳಿತಿವಂದರೆ ಬತ್ತನ ಬೆಳಿತೀವಿ ಮೆಕ್ಕೆಜೋಳ ಬೆಳಿತೀವಿ ಅಂದ್ರೆ ಮೆಕ್ಕೆಜೋಳ ಬೆಳ್ಯೋದು ಹತ್ತಿ ಬೆಳಿತು ಅಂದ್ ಅಲ್ಲಿ ಮಾರುಕಟ್ಟೆಯಲ್ಲಿ ಬಾಳ ದರಗಳ ವ್ಯತ್ಯಾಸ ಆಗತ್ತು ಆವಾಗ ತೊಂದರೆ ಆಗತ್ತು ಬೇರೆ ಧಾನ್ಯವನ್ನ ತಂದು ಬೇರೆ ಕಡ್ಲಿಂದ ಬಳ್ಸ್ಬೇಕಂದರ ನಮಗೆ ರೇಟ್ ಜಾಸ್ತಿ ಆಗತ್ತು ಈ ಥರವಾದಂಥ ಭಾಳ ಅನಾನುಕೂಲತೆ ಇರತ್ತು ಗುಣಮಟ್ಟದ ಆಹಾರ ಸಿಗದು ಭಾಳ ಕಡಿಮೆ ಆಗತ್ತು ಕಾಂಪಿಟಿಶನ್ ರೈತ್ರ ರೈತ್ರ ಒಳಗೆ ಇದಾಗಿ ಕೃಷಿಗೆ ಭಾಳ ಒಂದು ಹಿನ್ನಡೆಯಾಗಿ ಎಲ್ಲಾ ಸರ್ವಾಂಗಿಣ ಇದು ನೋಡ್ಬೇಕಾದರ ಕೃಷಿ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡಬೇಕಾಗತ್ತು ವ್ಯಾಪಾರ ಉದ್ಯೋಗಕ್ಕೆ ಎಲ್ಲಾದಕಿನು ಮುಖ್ಯವಾಗಿ ಕೃಷಿನೂ ನಮ್ಮ ಪ್ರಧಾನ ದೇಶವಾಗಿರುತ್ತದೆ ಕೃಷಿ ಇಲ್ಲದೆ ದೇಶ ಇಲ್ಲ ಅನ್ನ ಇಲ್ಲಂದರ ಜನರಿಲ್ಲ ದುಡಿಯೋವ್ರು ಇಲ್ಲನ್ಯಪಂದರ ಅನ್ನ ಮಾಡ್ಲಿಕ್ಕೆ ಆಗಲ್ಲ ಊಟ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಕೃಷಿ ಬಗ್ಗೆ ಹೆಚ್ಚಿನ ಒಂದು ಒಲವು ತೋರಿಸಬೇಕಾಗತ್ತು ಸರ್ಕಾರದ ಹೊಣೆ ಅಲ್ಲ ಇದು ಸಾರ್ವಜನಿಕರ ಹೊಣೆ ಕೃಷಿಕ್ರ ಹೊಣೆ ನಾವು ಬರೆ ಸರ್ಕಾರದ ಮೇಲೆ ಅವಲಂಬಿತ ಆದ್ರ ಹೇಗೆ ಕೃಷಿ ಮಾಡಿ ನಾವು ಮುಂದೆ ಬರಬೇಕು ಸರ್ಕಾರ ದುಡ್ಡು ಯಾರಿಗೆ ಬೇಕಾಗೈತಿ ನಮ್ಮದೇ ದುಡ್ಡು ತಗಂಡು ನಮಗೆ ವಾಪಾಸ್ಸು ಕೊಡೋದು ಬ್ಯಾಡ ದುಡಿಲಾರರ ಯಾರದ್ದೂ ಅನ್ನ ತಿನ್ನೋದು ಬ್ಯಾಡ ಅಂತಂದು ಹೇಳಿ ಕೃಷಿ ಕಾರ್ಮಿಕರು ತಾವು ಸ್ವತಂತ್ರವಾಗಿ ಯೋಚನೆ ಮಾಡಿ ಕೃಷಿ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಕೃಷ್ಯಲ್ಲಿ ಯಶಸ್ವಿ ಆಗಬೇಕಾಗತ್ತು ಕೃಷಿ ಯಾವುದೇ ಇದಕ್ಕಿನು ಕಡಿಮೆ ಅಲ್ಲ ಕೃಷಿ ಅನ್ನದಾತ ಕೃಷಿ ಇಲ್ಲದೆ ಜನರಿಗೆ ಅನ್ನ ಮಾಡಲಿಕ್ಕೆ ಸಾದ್ಯನೆ ಇಲ್ಲ ನಾವು ಬರೆ ದುಡ್ಡು ತಗಂಡು ಹೋಗಿ ಭೂಮಿ ಮೇಲೆ ಹಾಕಿದ್ರ ದುಡ್ಡು ಬರಲ್ಲ ಒಂದು ಬೀಜ ಹಾಕಿದ್ದರೆ ಒಂದು ಚೀಲ ನೆಲ್ಲಾಗತ್ತು ಅಕ್ಕಿ ಆಗತ್ತು ಬೇಳೆ ಆಗತ್ತು